ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಅಡುಗೆ ತರಿ ತಯಾರಿಸುವಾಗ ಕುಟುಂಬದ ಎಲ್ಲ ಸದಸ್ಯರ ಬಗ್ಗೆ ಯೋಚನೆ ಮಾಡಿ ಅಡುಗೆ ತಯಾರಿಸುವುದು ಒಂದು ಕಲೆ ಅಂತಲೇ ಹೇಳಬಹುದು ಮಧ್ಯಾಹ್ನ ಬೆಳಗ್ಗಿನ ಉಪ್ ಉಪಾಹಾರವನ್ನು ನಾವು ಸ್ವಲ್ಪ ಬರ್ಜ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ವವಿ ವೈವಿಧ್ಯತೆಯಿಂದ ತಗೊಳೋದು ಸಾಮಾನ್ಯ ನಾವು ಬೆಳಗ್ಗಿನ ತಿಂಡಿ ತಿಂಡಿಯಲ್ಲಿ ಹೆಚ್ಚಾಗಿ ನಾವು ದಕ್ಷಿಣ ಕನ್ನಡದವರು ಅಕ್ಕಿಯ ವಸ್ತುಗಳನ್ನು ಬಳಸುವುದು ಹೆಚ್ಚು ಅಕ್ಕಿಯಿಂದ ತಯಾರಿಸಿದ ಇಡ್ಲಿ ದೋಸೆ ಅಥ್ವಾ ಶಾವಿಗೆ ಆ ತರಹದ ತಿಂಡಿಗಳು ನಮಗೆ ನಮಗಿಲ್ಲಿ ಸಾಮಾನ್ಯ ನಮ್ಮಲ್ಲಿ ಸಾಮಾನ್ಯ ನೀರು ದೋಸೆ ಅಂಥಾದ್ದು ಸಾಮಾನ್ಯ ಅದೇ ತರಹ ಕೆಲವು ಕೆಲವರು ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಮನೆಯಲ್ಲಿರುವ ಇತರೆ ಸದಸ್ಯರು ಕೆಲವರು ಖಾಯಿಲೆ ಕೆಲವು ರೀತಿಯ ಖಾಯಿಲೆಯಿಂದ ಬಳಲು ಬಳಲುತ್ತಿರುವವರು ಇರುತ್ತಾರೆ ಅವರಿಗೆ ಬೇಕಾಗಿ ಬೇರೆ ತರಹದ ಅಡುಗೆಯನ್ನು ನಾವು ಮಾಡೋದು ಉತ್ತಮ ಈಗ ಮಧುಮೇಹಿಗಳಿಗೆ ಹೆಚ್ಚಾಗಿ ಇದೇ ಥರ ನಾ ಎಲ್ಲರೂ ಸಾಮಾನ್ಯ ಬಳಸುವಂತಹ ಊಟವನ್ನೇ ಬಡಿಸಿ ತಯಾರಿಸುವುದು ತಿಂಡಿ ಅಥವಾ ಊಟದ ಪದಾರ್ಥಗಳನ್ನು ತಯಾರಿಸುವುದು ಅಷ್ಟೇನು ಸಮಂಜಸವಲ್ಲ ಹಾಗಾಗಿ ಅವರಿಗೆ ಯಾವುದು ಆ ಖಾಯಿಲೆಗೆ ತಕ್ಕಂತೆ ಹೆ ತಕ್ಕಂತಹ ಅಡುಗೆಯನ್ನು ಮಾಡಬೇಕಾದ್ದು ನಮ್ಮ ಉದ್ದೇಶವಾಗಿರುತ್ತದೆ ಮಧ್ಯಾಹ್ನದ ಊಟವನ್ನು ನಾವು ಹೆಚ್ಚಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಪ್ರದೇಶದಲ್ಲಿ ಇರೋದರಿಂದ ನಾವು ಮೀನು ಅಥವಾ ಯಾವುದೇ ಶಾಖಾಹಾರದಿಂದ ತಯಾರಿಸುವುದು ರೂಢಿಯಾಗಿದೆ ಅದರ ಜೊತೆ ಕೇವಲ ಮೀನು ತರಕಾರಿ ಈ ಮೀನಿನ ಜೊತೆ ಒಂದು ತರಕಾರಿಯನ್ನು ಬಳಸುವುದು ನಮ್ಮದು ಅದು ಕೂಡ ನಮ್ಮ ರೂಢಿಯಲ್ಲಿರುವಂಥದ್ದು ಈ ಈ ಜೊತೆಗೆ ಇದರ ಜೊತೆ ಮಜ್ಜಿಗೆ ಅಥವಾ ಮಜ್ಜಿಗೆ ಅಥವಾ ಮೊಸರು ಇಂತಹುದು ಇದನ್ನು ನಾವು ಉಪಯೋಗಿಸ್ತೇವೆ ಅದರ ಜ ಹೆಚ್ಚು ವಾರದಲ್ಲಿ ಒಂದೆರಡು ದಿನವಾದರೂ ಒಂದು ಸಿಹಿ ಪದಾರ್ಥವನ್ನು ಆ ಸಿಹಿ ಇನ್ನು ಅಂದರೆ ಪಾಯಸ ಇಂತಹದನ್ನು ಊಟದ ನಂತರ ಬಳಸುವುದು ನಮ್ಮ ಮನೆಯಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಬಳಸ್ತೇವೆ ಮಾಡುತ್ತಾ ಇರುತ್ತೇನೆ ಅದು ಅದೇ ರೀತಿಯಾಗಿ ರಾತ್ರಿಯ ಅಡುಗೆಯನ್ನು ಇದು ನಾನು ಮೊದಲೇ ತಿಳಿಸಿದ ಹಾಗೆ ಯಾವುದೇ ತರಹದ ಆರೋಗ್ಯದ ದೃಷ್ಟಿಯಿಂದ ಕೆಲವರಿಗೆ ರೊ ರಾಗಿ ರಾಗಿ ಅಥವಾ ಗೋಧಿಯಿಂದ ತಯಾರಿಸಿದ ಅಡುಗೆಯನ್ನು ಮಾಡಬೇಕಾಗುವುದು ಅಲ್ಲಿ ಚಪಾತಿ ಅಥವಾ ಹಣ್ಣು ಸೇವನೆಯನ್ನು ಚಪಾತಿ ಅಥವಾ ಅಕ್ಕಿ ಸ್ವಲ್ಪ ಬಳಕೆ ಮಾಡುವುದು ರೂಢಿಯಲ್ಲಿರುವುದು ಬೆಳಗಿನ ಬೆಳಗ್ಗಿನ ಅಡುಗೆಯಲ್ಲಿ ನಾವು ಅಡುಗೆ ಮಾ ಇದು ಬ್ರೇಕ್ಫಾಸ್ಟ್ ಅಂದರೆ ಬೆಳಗ್ಗಿನ ಉಪಾಹಾರದ ಜೊತೆ ನಾವು ಹಣ್ಣುಗಳನ್ನು ಸೇವಿಸುವುದು ರೂಢಿಯಲ್ಲಿರುವಂತಹದು ಅದೇ ಥರ ಸ್ವಲ್ಪ ಡ್ರೈ ಫ್ರೂಟ್ಸು ಇಂತಹದ್ದು ಅದು ಗೋಡಂಬಿ ಆಗಿರ್ಬೋದು ಬಾದಾಮಿ ಆಗಿ ಇಂತಹದನ್ನುಗಳನ್ನು ಕೂಡ ನಾವು ಸಾಮಾನ್ಯವಾಗಿ ಸ್ವಲ್ಪ ಬೆಳಗ್ಗಿನ ಹೊತ್ತು ಬಳಸುವುದು ಬಳಸುವುದು ಹೀಗೆ ವಾರದಲ್ಲಿ ಒಂದು ದಿನ ಉಪವಾಸ ಅಥವಾ ಒಂದು ಹೊತ್ತು ಯಾವುದು ವಾರದಲ್ಲಿ ಒಂದೆರಡು ದಿನ ರಾತ್ರಿಯ ಉಪವಾಸವನ್ನು ಮಾಡುವುದು ಇದೆ ಅಥವಾ ಮಧ್ಯಾಹ್ನದ ಒಂದು ಊಟವನ್ನು ತ್ಯಜಿಸುವುದು ಕೂಡ ಇದೆ ವ್ರತ ನಿಯಮಗಳನ್ನು ಪಾಲಿಸುವವರಿಗೆ ಇದು ತುಂಬ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿರುತ್ತದೆ